ಅಮ್ಮ ಫ್ರೂಟ್ ಅಮ್ಮ ಫ್ರೂಟ್ ಶಾಪ್ ಹೌದಾ ನಿಮ್ಮದು

ಪೂಜೆ ಇದೆ ಸತ್ಯನಾರಾಯಣ ಪೂಜೆ ಹಣ್ಣುಗಳ್ ಬೇಕಿತ್ತು ನಮ್ಮ ಫ್ರೂಟ್ಸ್ ಬೇಕಿತ್ತು ಯಾವ್ಯಾವ ಫ್ರೂಟ್ಸ್ ಇದಾವೆ ನಿಮ್ಮ ಅಂಗಡಿಯಲ್ಲಿ

ನಮಗೊಂದು ಐದು ಥರದ್ದು ಹಣ್ ಬೇಕಿತ್ತು ಹಾಂ ದ್ರಾಕ್ಷಿ ಬಾಳೆಹಣ್ಣು ಸಪೋಟೊ ಸೇಬು ಆರೆಂಜ್ ಬೇಕಿತ್ತು ಎಲ್ಲ ಸೇರಿ ಒಂದು ಒಂದು ಮೂರು ಕೆಜಿ ಬೇಕಿತ್ತು ಎಷ್ಟಾಗುತ್ತೆ ಮೂರು ಕೆಜಿಗೆ ಹಾಂ ಟೋಟಲಿ ಮೂರು ಕೆಜಿ ಫೈವ್ ಫ್ರುಟ್ಸ್ ಫಾ ತ್ರೀ ಕೆಜಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಮಗೆ ಎಲ್ಲ ಫ್ರುಟ್ಸ್ ಬಗೆಬಗೆ ಫುಟ್ಸ್ ತಗೋತಿವಿ ಹೌದಾ ನಮಗೆ ಹೋಮ್ ಡೆಲಿವರಿ ಮಾಡ್ತೀರಲ್ಲವಾ ನಮಗೆ ಫೋರ್ ತರ್ಟಿಗೆಲ್ಲ ಬೇಕಿತ್ತು

ಸಂಗಮ್ಕಲ್ ರೋಡು ಫಸ್ಟ್ ಕ್ರಾಸ್ ಹಾಂ ಮನೆ ನಂಬರ್ ಎಂಟು

ಅಮೌಂಟ್ ಫೋನ್ಪೇ ಆಗ್ತೈತಾ ನಿಮಗೆ ಡೆಲವರಿ ಮಾಡದ್ಮೇಲೆ ಕೊಡಬೇಕಾ

ಓಕೆ ನಮಗೆ ಒನ್ ಆ್ಯಂಡ್ ಆಫ್ ಅವರಲ್ಲಿ ಕಳ್ಸಿ ಕೊಟ್ಟುಬಿಡಿ ಇಲ್ಲ ಫ್ರುಟ್ಸ್ ಅಷ್ಟೇ ಸಾಕು ಹ್ಞೂ ತ್ಯಾಂಕ್ ಯು ಬೇಗ ಕಳಿಸ್ಕೊಡಿ